ನಾವು ಎಲ್ಲರು ಮನೆಯಾಗಿನವರು ಎಲ್ಲರು ಕಲ್ತು ಊರಿಗ್ಹೋಗಿದ್ದೆವು ಊರಿಗ್ಹೋಗಿ ಬರಲಿಕ್ಕೆ ನಮಗೆ ತೋಲ ತಡ ಆಗೋಗಿತ್ತು ರಾತ್ರಿ ಅದಕ್ಕೆ ರಾತ್ರಿ ಬಂದಮ್ಯಾಗ ಮತ್ತೆ ಮಕ್ಕಳು ಮನೆಯಾಗ ಅವ್ವೊರು ಎಲ್ಲರಿಗೇನಪ್ಪ ಹಸಿವೆ ಆಗಿದ್ವು ಮತ್ತೆ ನಾವೇನು ವಿಚಾರ ಮಾಡಿದೆವಂದ್ರೆ ಆರ್ಡರ್ ಮಾಡಾರಿ ಊಟದ್ದು ಏನು ಮನೆಯಾಗರೆ ಈಗೇನು ಮಾಡ್ಕೊಳ್ತ ಸುಮ್ಮನೆ ಥಕಾಸಿ ಹೋಗಿರು ಎಲ್ಲರು ಮತ್ತೆ ಯಾತಕ್ಕೆ ಬೇಡ ಮತ್ತೆ ಏನೇನು ಊಟ ಮಾಡ್ತೀರಿ ಮಗ ಮನೆಯಾಗ ಎಲ್ಲರಿಗೆ ಕೇಳ್ದೇವು ನಾವು ಮನೆಯಾಗ ಎಲ್ಲರು ಏನಪ್ಪ ನನ್ನ ಮಗಳು ಬಿರಿಯಾನಿ ತಿಂತೇ ಅಂದಳು ಚಿಕನ್ ಬಿರಿಯಾನಿ ನಮ್ದು ಇನ್ನೊಬ್ಬ ಮಗ ಏನಪ್ಪ ಮಟನ್ದು ಐಟಮ್ ತಿಂತೇ ಅಂದನು ಹ್ಞೂ ಆಯ್ತು ಮಗ ಅಂದೆ ನಾನು ಮತ್ತು ಅದಾದಮೇಲೆ ನಮ್ಮ ಅವ್ವೊರು ಏನಂದರು ರೊಟ್ಟಿ ತಿಂತೆ ಅಂದರು ರೊಟ್ಟಿ ಮತ್ತೆನಪ್ಪ ಕರಿ ತಿಂತೆ ಅಂದರು ಹ್ಞೂ ಆಯ್ತುರಿ ಅಂದೆವು ಮತ್ತೆ ನನ್ನ ಹೆಂಡತಿ ಏನಪ್ಪ ಬೇರೆದು ಹೊಸ ಡಿಶ್ಶೇ ಹೇಳತ್ತಳು ಅದು ನೋಡರಿಅದು ಇದೆಯಿಲ್ಲ ಅದ್ರೊಳಗೆ ಸ ಆನ್ ಲೈನ್ದಾಗ ನೋಡ್ತೆ ಅಂತಂದಿದ್ದೆ ನೋಡರಿ ಮತ್ತದು ಮತ್ತದು ಅಲ್ದೆಯೇ ಮತ್ತೆ ನಮ್ಮ ಅಣ್ಣನ ಮಕ್ಕಳು ಭೀ ಹೇಳಿದರು ಹೋಟಲ್ ಭೀ ನೋಡರಿ ನಾವು ಯಾ ಹೋಟಲ್ದಾಗ ಏನೇನಿವೆ ಐಟಮು ಮತ್ತೆ ಯಾವ್ದು ಚೆಂದಿದೆ ಮತ್ತು ಅದ್ರ ರೇಟಿಂಗ್ ಏನು ಇದೆ ಮತ್ತು ಅದು ಟೇಸ್ಟ್ ಹೆಂಗಿದೆ ಉಪ್ಪು ಖಾರ ನಿಮಗೆಲ್ಲ ಹೆಂಗೆ ಬೇಕು ಅದು ಭೀ ನೋಡರಿ ನೋಡೆನಪ್ಪ ಹೇಳೋಕ್ಕೆ ಬರ್ತದದು ಹೆಂಗಿದೆ ಹಂಗೆ ನೋಡಾರಿ ಈಗ ಎಲ್ಲರು ಆಯ್ತು ಈಗ ನಾವೇನಪ್ಪ ಆರ್ಡರ್ ಮಾಡರಿ ಯಾವ್ದರೊಳಗೆ ಆರ್ಡರ್ ಮಾಡರಿ ಅಂತ ಕೇಳ್ದೆ ನಾನು ಏನು ಸ್ವೀಗಿದಾಗೆ ಮಾಡಾರ್ಯಾ ಏನು ಝೊಮ್ಯಾಟದಾಗ ಮಾಡಾರ್ಯಾ ಮತ್ತೆ ಇನ್ನು ಯಾವುಯಾವೋ ಲೋಕಲ್ದಿವೆ ಎರ್ಡು ಮೂರು ಅದಕ್ಕೆ ಯಾವ್ದು ಆರ್ಡರ್ ಮಾಡಾರಿ ಅಂಥೇಳಿ ನಾ ಕೇಳ್ದೆ ಸ್ವೀಗಿದಾಗ ಮಾಡಾರಿ ನೋಡರಿ ಅದು ಅದ್ರದೊಂದು ರೇಟಿಂಗ್ ಹೆಂಗಿದೆ ಸ್ವೀಗಿದಾಗ ಆಫರ್ ಇವೆಂತೆ ಮತ್ತು ಏನೋ ರಿಟರ್ನ್ ಬ್ಯಾಕ್ಸು ರೊಕ್ಕ ಇಟ್ಟಾರೆಂತ ಮತ್ತು ಇಷ್ಟು ಮಿನಿಟ್ನಾಗೇ ಬರ್ತಾರವರು ಅದು ಭೀ ಹೇಳುತ್ತವೆ ಪೊರಗಳು ಅದಕ್ಕೆ ನೋಡರಿ ಅಂದಿದ್ದೆ ನೋಡಿ ಮತ್ತೇನಪ್ಪ ಆರ್ಡರ್ ಮಾಡಾರಿ ಯಾಕಗಲ್ಯಾಕ ಅಂಥೇಳಿ ಆರ್ಡರ್ ಮಾಡಾರಿ ಅಂಥೇಳಿ ಮತ್ತವರಿಗೆ ಫೋನ್ ಹಚ್ಚಿದೆವು ಪೆಹೆಲೆ ಒಂದುಸಲ ಎತ್ತಿಲ್ಲ ಅವರು ಮತ್ತೊಂದು ಸಲ ಹಚ್ಚಿದಾಗ ಫೋನ್ ಎತ್ತಿದರು ಎತ್ತಿಕೆನೆ ಈಗಿದು ಹೋಟಲ್ದು ಹೇಳಬೇಕಲ್ಲ ಎಲ್ಲ ನೋಡ್ರಿ ಖಾನ್ ಚಾಚಾ ಇದೆ ಮತ್ತೆನಪ್ಪ ಬೇರೇದು ಇನ್ನು ಕಿಂಗ್ ಇದು ಇದೆ ಮಂದಿ ಇದೆ ಮತ್ತು ಎ ಬಿ ಸಿ ಇದೆ ಐ ಬಿ ಸಿ ಹೋಟೆಲ್ ಇವೆ ಕಸ್ತೂರಿ ಹೋಟೆಲ್ ಇವೆಲ್ಲ ನೋಡ್ಕೊಂಡು ನಾವು ಯಾವ್ದಾಯ್ತದು ಅದು ಕಸ್ತೂರಿ ಹೋಟೆಲ್ ಸೆಲೆಕ್ಟ್ ಮಾಡಿದೆವು ನಾವು ಅಲ್ಲಿ ರೇಟಿಂಗ್ ಭೀ ಸರಿಯಾಗಿದೆ ಊಟದ್ದು ಆಯ್ತು ಅಂಥೇಳಿ ಮತ್ತದಕ್ಕೆನಪ್ಪ ಸ್ವಿಗಿದಾಗ ನಾವು ಹೇಳಿದೆವು ಕಸ್ತೂರಿಯಿಂದ ಇದು ತೊಗೊಂಡ್ಬರ್ರಿ ಅಂಥೇಳಿ ಅವ್ರು ತೊಗೊಂಡ್ಬರ್ರಿ ಅಂಥೇಳಿ ಆರ್ಡರೆಲ್ಲ ಹೇಳಿದೆವು ಆಫರ್ ಭೀ ಕೊಟ್ಟರು ನಮಗವರು ಆಫರ್ ಕೊಟ್ವೂ ನಾವು ಇದು ಚಿಕನ್ ಬಿರಿಯಾನಿ ಒಂದು ಹೇಳಿದೆವು ಮಟನ್ ಒಂದು ಹೇಳಿದೆವು ಆ ಮಟನ್ ಆದ್ಮೇಲೆ ಮತ್ತೊಂದು ಅಂಡಾ ಕರಿ ಹೇಳಿದೆವು ಇವೆಲ್ಲ ಇಸೆಲ್ಲ ಹೇಳಿ ತೊಗೊಂಡು ರೊಟ್ಟಿ ತೊಗೊಂಡ್ಬರ್ರಿ ಅಂಥೇಳಿ ಹೇಳಿದೆವು ಹೇಳಿದ ಮ್ಯಾಲೆ ಅವ್ರು ಏನು ಮಾಡಿದ್ರು ಹ್ಞೂ ಆಯ್ತು ಅಂಥೇಳಿ ಆರ್ಡರ್ ತೊಗೊಂಡರು ತೊಗೊಂಡು ನಾವು ಕೇಳಿದೆ ಮತ್ತೆ ಎಷ್ಟು ಮಿನಿಟ್ದಾಗ ಬರ್ತೀರಿ ಅಂದ್ರೆ ಅವ್ರು ಹೇಳಿದ್ರು ನಾವು ಒಂದು ಪಂದ್ರ ಬೀಸ್ ಮಿನಿಟ್ದಾಗ ಬರ್ತೇವೆ ಇಲ್ಲಿ ಆರ್ಡ್ರಾಗೋಗ್ತದೆ ನಾವು ಆರ್ಡರ್ ತೊಗೊಂಡು ಬರ್ತೇವೆ ಅಂತ ಹೇಳಿದ್ರು ಅವರು ಪಂದ್ರ ಬೀಸ್ ಮಿನಿಟು ಅಂದ್ರೆ ನಾವು ನೋಡುತ್ತ ಮತ್ತೆನಪ್ಪ ಯಾಕಗಲ್ದ್ಯಾಕ ಅದಕ್ಕೆ ಏನು ನೋಡಬೇಕು ಏನು ಇಲ್ಲ ಅಂಥೇಳಿ ನಾವು ವಿಚಾರ ಮಾಡಿ ಕೂತಿದ್ದೆವು ಕೂತಿದ್ದೆವು ಏನು ಮಾಡಾರಿ ಏನಿಲ್ಲ ಆನ್ ಲೈನ್ ಆನ್ ಲೈನ್ದು ಪೇಮೆಂಟ್ ಭೀ ನಾವೇನಪ್ಪ ಮಾಡಿಹಾಕ್ಕಿದ್ದೆವು ಆನ್ ಲೈನ್ ಪೇಮೆಂಟ್ ಭೀ ಆನ್ ಲೈನ್ ಪೇಮೆಂಟ್ದಾಗೆ ನಮಗೆ ಮ ಆಫರ್ದಾಗೆ ಕೊಟ್ಟರು ಒಂದು ಥೊಡೆ ಒಂದು ಥೊಡೆ ಕಮ್ಮಿ ಆಗ್ಹೋಯ್ತು ಕಮ್ಮಿ ಆಗ್ಹೋಯ್ತು ಸರಿಯಾಗಿ ನಾವು ಭೀ ಖುಷಿ ಆದೆವು ಬರ್ತದೆನೊ ಜಲ್ದಿಯೇ ಅಂಥೇಳಿ ಯಾಕೋ ಇನ್ನೂ ಬಂದಿಲ್ಲ ಮತ್ತೆ ಹಾಗೇ ಕೂತೆವು ಕೂತೆವು ಕೂತೆವು ಆನ್ ಲೈನ್ದಾಗಾದ್ರು ಚಕ್ ಮಾಡಿದೆವು ಎಲ್ಲಿ ಬಂದನು ಹೋಗಿ ಆರ್ಡರ್ ತೊಗೊಂಡನಾ ಇಲ್ಲ ರಿಸೀವ್ ಮಾಡ್ಕೊಂಡನಾ ಇಲ್ಲ ಅದು ಅದು ಆನ್ ಲೈನ್ ಚಕ್ಕಿಂಗ್ದಾಗದು ಎಲ್ಲ ತೋರಿಸ್ತದೆ ಅದು ನೋಡ್ಕೋಳ್ತ ಕೂತೆವು ನಾವು ಅವ ರಿಸೀವ್ ಇನ್ನೂ ಮಾಡೇಯಿಲ್ಲ ಯಾಕೋ ತೋಲ್ ತಡ ಮಾಡುತ್ತಾನೆ ಇವ ನಾಳೆ ನಿ ಇದಕ್ಕೆ ಹೆಂಗ ಮಾಡರೀ ಯಾಕೋ ಇನ್ನೂ ತೊಗೊಂಡೆಯಿಲ್ಲ ಅದಕ್ಕೆ ಮತ್ತವ ತೋಲ ತಡ ಮಾಡಿ ರಿಸೀವ್ ಮಾಡಿದನು ಈಗವ ರಿಸೀವ್ ಮಾಡಿ ನಂಬಳಿ ಬರ್ಬೇಕಾದ್ರೆ ಇನ್ನೂ ಟೈಮ್ ಹಿಡಿತದೆ ಇದ್ಕೆ ಹೆಂಗೆ ಮಾಡಾರಿ ನಾವು ಇದುಯಾಕೊ ನಮ್ಮ ತಲಿ ಮೀರಿ ಹೋಗ್ಲತ್ತಿತು ನಮ್ಗೆ ಹಸಿವೆ ಅಂದ್ರೆ ಹಸಿವೆ ಆಗ್ಲತ್ತು ಪಾಪವು ನಮ್ಮ ಬಾಜು ಮನಿಯೋರು ಏನು ಮಾಡ್ತೀರಿ ಪೆಹೆಲೆ ಇಲ್ಲಿ ಊಟ ಮಾಡ್ರಿ ಬಂದಿದ್ದು ಬರ್ತದೆ ಇದು ಮಾಡಟ್ಟೇರಿ ನೋಡಾರಿ ಅಂಥೇಳಿ ಅಂದು ಯಾಕಾಗೊಲ್ಲ ಯಾಕೆ ಅಂದೇವು ಯಾಕಾಗಲ್ಲ ಯಾಕಂದು ಪಾಪ ನಮ್ಮ ಮನಿ ಬಾಜುದೊರೆಲ್ಲ ರೊಟ್ಟಿ ಅದು ಇದು ಎಲ್ಲ ಕೊಟ್ಟರು ನಾವು ಊಟ ಮಾಡಿದೆವು ರೊಟ್ಟಿ ಅನ್ನ ಬೇಳೆ ಮೊಸರು ಮತ್ತೆನಪ್ಪ ಹಿಂಡಿ ಇವೆಲ್ಲ ತಿಂದು ಕೂತೆವು ಅವ ಇನ್ನೂ ಬರ್ಲಿಕ್ಕೇ ತಯಾರಿಲ್ಲವ ಈಗಿವ ಬಂದನು ಅಂದ್ರೆ ನಾವು ಹೆಂಗೆ ಮಾಡಾರಿ ಅಂಥೇಳಿ ನಾವು ಏನು ಮಾಡಿದೆವು ಮತ್ತೆ ಫೋನ್ ಮಾಡಿದೆವು ಇವನಿಗೆ ಆನ್ ಲೈನ್ದವನಿಗೆ ಫೋನ್ ಮಾಡಿ ಏನಪ್ಪ ನೀವು ಬರೋದಿದು ಟೈಮಿಂಗು ಅದು ಇದು ಅಂದ್ರೆ ಅವ ಅಟ್ರಾಗವ ಇನ್ನು ಹೀಗೆ ತೊಗೊಂಡು ಬರ್ಲತ್ತಿನು ನಾವು ಅಂದೇವು ಬೇಡಪ್ಪ ನಿನ್ನದು ನಾವು ಊಟ ಮಾಡಿ ಕೂತಿದ್ದೇವೆ ನಾವು ಕ್ಯಾನ್ಸಲ್ ಮಾಡ್ತೇವೆ ಮತ್ತು ನಿಮ್ದೇನು ಅಫಿಶ್ಯಲಿ ಇದು ಇದೆ ನಾವು ಅವರಿಗೇನಪ್ಪ ಕಂಪ್ಲೇಂಟ್ ಮಾಡ್ತೇವೆ ಅಂಥೇಳಿ ನಾ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ನಾ ಇದೇನು ಟೈಮಿಂಗ್ ಇದೆ ನಿಮ್ಮದು ಹಾಂ ನಾವು ಆನ್ ಲೈನ್ ನಮ್ಗೆ ಮನೆಯಾಗ ಅಡ್ಗೆ ಊಟ ಮಾಡೋಕ್ಕಾಗಿಲ್ಲ ಅಂಥೇಳಿ ನಾವೇನಪ್ಪ ನಿಮ್ಮ ಕೈಲಿ ಜಲ್ದಿ ಪಂದ್ರ ಮಿನಿಟ್ ದಸ್ ಮಿನಿಟ್ದಾಗ ನೀವು ತರುತ್ತೀರಿ ಅಂಥೇಳಿ ನಾವು ಇದು ಮಾಡಿದೆವು ನೀವೇನಪ್ಪ ಒಂದೊಂದು ಗಂಟೆ ಮಾಡಿದ್ರೆ ಹೇಗೆ ನಡಿತದೆ ಹಾಂ ಅದಕ್ಕೆ ನಾವೇನಪ್ಪ ನಿಮ್ಮ ಮ್ಯಾಲ ನಿಮ್ಮ ಕ್ಯಾನ್ಸಲ್ ಭೀ ಮಾಡ್ತೇವೆ ನಮ್ಗೆ ರಿಟರ್ನ್ ಪೇಮೆಂಟ್ ವಾಪಾಸ್ಹಾಕ್ರಿ ಮತ್ತು ನಿಮ್ದು ಮ್ಯಾಲೇನು ಕಾ ಇದು ಹರ ಅವ್ರಿಗೆ ಸಂಸ್ಥೆದು ಅದು ಅವ್ರಿಗೆ ಭೀ ನಾವು ಕಂಪ್ಲೇಂಟ್ ಮಾಡ್ತೇವೆ ನಾವು ಕಂಪ್ಲೇಂಟ್ ಮಾಡಿ ನಿಮ್ದೇನಪ್ಪ ನಿಮ್ಮ ಕಂಪ್ನಿ ಇದ್ರ ಮ್ಯಾಲೆ ಕಂಪ್ಲೇಂಟ್ ಮಾಡಿ ನಿಮಗೇನಪ್ಪ ನಾವೊಂದಿದು ಮಾಡ್ತೇವೆಂಥೇಳಿ ಹೇಳಿ ನಾ ಇದು ಹೀಗೆ ಮಾಡಿ ಇದು ಮಾಡಾಕ್ತೇವೆ